ರಾಸಾಯನಿಕ ಕೀಟನಾಶಕಗಳು ಮಣ್ಣನ್ನು ಹಾಳು ಮಾಡುತ್ತಿವೆ ಏಕಂದ್ರೆ ಅದು ನಾವು ಬೆಳೆಯೋಂಥ ಬೆಳೆ ಏನಿದೆಯಲ್ಲ ಆ ಭೂಮಿಯನ್ನು ಅದರ ಫಲವತ್ತತೆಯನ್ನು ಕಳೆದುಕೊಳ್ತದೆ ಏಕಂದ್ರೆ ನಾವು ನಾವು ಒಂದು ಸರ್ತಿ ಕಲ್ಲಂಗಡಿ ಹಣ್ಣನ್ನು ಬೆಳೇನ ಹೊಲಕ್ಕೆ ಹಾಕಿದ್ವಿ ಅದಕ್ಕೆ ನಾವು ಕ್ ಏನೂ ತೊಂದರೆ ಆಗ್ಬಾರ್ದು ಅಂತ ಕೀಟನಾಶಕವನ್ನು ಕೂಡ ಬಳಸಿದ್ವಿ ರಾಸಾಯನಿಕ ಕೀಟನಾಶಕ ಬಳಸ್ದಾಗ ತಿರ್ಗಿ ನಾವು ಇನ್ನೊಂದು ಬೆಳೆ ಬೆಳೀಬೇಕಂತ ಅಂತ ಹೋದಾಗ ಪ್ರತಿ ಸಲವೂ ಇದೇ ಥರ ಮಣ್ಣಿನ ಫಲವತ್ತತೆ ಕಳೆದುಕೊಳ್ತಾ ಹೋಯ್ತು ಅದು ಮಣ್ಣು ಆ ಭೂಮಿಯೇ ಬೆಳೆ ಬೆಳೀಲಿಕ್ಕೆ ಯೋಗ್ಯವಿಲ್ಲದ ಥರ ಬದಲಾಯಿತು ನಂಬಿರೋ ಭೂಮಿಯೇ ಆಗ ಕೈ ಕೊಡ್ತು ಸೊ ಈ ಥರ ಕೀಟನಾಶಕಗಳನ್ನು ಬಳಸೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಹಾಳಾಗುತ್ತೆ ಆ ಮಣ್ಣಿನ ಒಂದು ಬೆಲೆ ಗುಣಮಟ್ಟ ಬೆಳೆಗೆ ಬೇಕಾದ ಒಂದಿಷ್ಟೆಲ್ಲ ಸೌಲಭ್ಯ ಇರೋಂತಹ ಮಣ್ಣಿನ ಒಂದು ಗುಣಮಟ್ಟವನ್ನು ಕಳೆದುಕೊಂಡು ನಾವು ಬೆಳೆದಂಥ ಬೆಳೆಗೆಲ್ಲ ಇಳುವರಿ ಕಡಿಮೆ ಆಗುತ್ತೆ ಬೆಳೆ ಜಾಸ್ತಿ ಬೆಳ್ಯೋಲ್ಲ ನಮ್ಮ ಆದಾಯ ಕೂಡ ಕುಗ್ಗುತ್ತೆ ಹೀಗಾಗಿ ತುಂಬಾ ತೊಂದರೆಗೀಡಾಗ್ತೀವಿ ಬದುಕು ತುಂಬ ಕಷ್ಟ ಆಗುತ್ತೆ ಇದೇ ಥರ ನನ್ನ ಗೆಳ್ತಿಯರು ಆಗಿರಬಹುದು ನನ್ನ ರಿಲೇಟಿವ್ಸ್ ಆಗಿರಬಹ್ದು ಅವರೂ ಕೂಡ ಅವರ ಒಂದು ಮನೆಯಲ್ಲಿ ತಮ್ಮ ಜಮೀನನ್ನು ಬೆಳೆ ಬೆಳೆದಾಗ ಈ ಅನೇಕ ತರಹದ ವಿವಿಧ ರೀತಿಯ ರಾಸಾಯನಿಕ ಕೀಟನಾಶಕಗಳನ್ನು ಬಳ್ಸಿದ್ದಾರೆ ಆ ಭೂಮಿಯನ್ನು ಕೂಡ ಅದರ ಒಂದು ಫಲವತ್ತತೆ ಕಡಿಮೆ ಆದದ್ದು ಅವರಿಗೆ ಕಂಡು ಬಂದಿದೆ ಇಂತಹ ಅನೇಕ ಕೀಟನಾಶಕ ಕೆಲವೊಮ್ಮೆ ನಾವು ಹಾಗಲಕಾಯಿ ಹಾಕಿದ್ವಿ ಆಮೇಲೆ ಹೀರೇಕಾಯ್ ಬಳ್ಳಿ ಆಮೇಲೆ ಸೌತೆಕಾಯಿ ಬಳ್ಳಿ ಮತ್ತು ಮೆಣ್ಸಿನ್ಕಾಯಿ ಗಿಡ ಟಮೆಟೊ ಗಿಡ ಮತ್ತು ಒಮ್ಮೆ ಬದನೆಕಾಯಿ ಗಿಡ ಒಮ್ಮೆ ಕುಂಬಳಕಾಯಿ ಬಳ್ಳಿ ಈ ಥರ ನಮ್ಮ ಹೊಲದಲ್ಲಿ ಹಾಕಿದಾಗೆಲ್ಲ ನಾವು ಕೀಟನಾಶಕಗಳನ್ನ ಬಳಸ್ತಾಯಿದ್ವಿ ಹಿಂಗಾಗದ್ರಿಂದ ಪದೇ ಪದೇ ನಾವು ಬೆಳೀಲಿಕ್ಕೆ ಆಗಲೇ ಇಲ್ಲ ಇಳುವರಿ ಕಡಿಮೆ ಆಗ್ತಾ ಬಂತು ನಮ್ಮ ಬೆಳೆ ನಾಶ ಆಯಿತು ಮಣ್ಣಿನ ಕ್ವಾಲಿಟಿ ಕೂಡ ಕಡಿಮೆ ಆಯಿತು ತುಂಬ ನಾವು ಸ್ವಲ್ಪ ಆರ್ಥಿಕವಾಗಿ ಕುಗ್ಗಿದ್ವಿ ಇದಕ್ಕೆಲ್ಲ ಮಾರ್ಗ ಏನಪ್ಪ ಅಂತ ಯೋಚನೆ ಮಾಡಿದಾಗ ತಿರ್ಗಿ ನಾವು ಪುರಾತನ ಆಯಿತು ನಮ್ಮ ಹಿಂದಿನ ಪೀಳಿಗೆ ಅವರು ಏನು ಮಾಡ್ತಾಯಿದ್ದರು ಅದೇ ಸೂಕ್ತವಾದದ್ದು ಅದೇ ಸರಿಯಾದ ಮಾರ್ಗ ಅಂತ ತಿಳಿದು ನಾವೂ ಕೂಡ ಎಂದಿನಂತೆ ಒಂದು ಹಾಗಲಕಾಯಿ ಬೆಳೆ ಬೆಳೆದ್ರೂ ಕೂಡ ಸೌತೆಕಾಯಿ ಬೆಳೆದ್ರೂ ಕೂಡ ಕುಂಬಳಕಾಯನ್ನು ಬೆಳೆದ್ರೂ ಕೂಡ ಕಲ್ಲಂಗಡಿ ಬೆಳೆದ್ರೂ ಕೂಡ ಬದನೆಕಾಯಿ ಬೆಳೆದ್ರೂ ಕೂಡ ಮತ್ತು ಸೌತೆಕಾಯಿ ಆಗಿರಬಹುದು ಏನೇ ಗೆಡ್ಡೆ ಗೆಣಸುಗಳನ್ನು ಬೆಳೆದ್ರೆ ಅದಕ್ಕೆ ನಾವು ಬಳ್ಸುವಂಥದ್ದು ಈ ಜಾನುವಾರುಗಳಂದ ತ್ಯಾಜ್ಯ ಅದೇನೋ ಗೊಬ್ಬರ ಅದು ಸಗಣಿ ಹಾಕುತ್ತೋ ಅದನ್ನೇ ಬಳಸಿ ಊರ ಹೊರಗೆ ತಿಪ್ಪೆಯ ಹಾಗೆ ಸಂಗ್ರಹಿಸಿ ಅದು ಹೊಟ್ಟು ಹುಲ್ಲಿನ ಒಂದು ಹೊಟ್ಟು ಅದನ್ನು ಹಾಗೂ ಸಗಣೀನ ತಿಪ್ಪೆ ಥರ ಶೇಖರಣೆ ಮಾಡಿ ಅದನ್ನು ಸ್ವಲ್ಪ ದಿವಸ ಒಣಗಲಿಕ್ಕೆ ಬಿಟ್ಟು ಅದನ್ನು ಗೊಬ್ರಾನ ಪುಡಿ ಪುಡಿ ಮಾಡಿ ಎಲ್ಲ ಹೊಲಗಳಿಗೆ ಕೀಟನಾಶಕದ ಬದಲು ಅದನ್ನು ಸಿಂಪಡಿಸಿದ್ರೆ ಯಾವುದೇ ತೊಂದರೆ ಇಲ್ಲದೇ ಸ್ ತುಂಬ ಒಳ್ಳೆಯ ಒಂದು ಬೆಳೇನ ಇಳುವರೀನ ಅದ್ರ ಜೊತೆ ಒಳ್ಳೆಯ ಆರೋಗ್ಯಕರವಾದಂತಹ ಬೆಳೆ ಫಲವದ್ಭರಿತ ಬೆಳೇನ ಪಡ್ಕೊಂಡು ಅದನ್ನು ನಾವು ಸೇವಿಸುದ್ರಿಂದ ಆರೋಗ್ಯವಾಗಿ ಕೂಡ ಇರಬಹುದು ಈ ರೀತಿ ಇಂತಹ ಮಾರ್ಗಗಳನ್ನೇ ಬಳಸೋದರಿಂದ ನಮಗೂ ಹಾನಿಯಿಲ್ಲ ಪರಿಸರಕ್ಕೂ ಹಾನಿಯಿಲ್ಲ ಮಣ್ಣಿಗೂ ಹಾನಿಯಿಲ್ಲ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ ಇದೇ ಥರ ಆದರೆ ರಾಸಾಯನಿಕ ಬಳಸಿದಾಗ ನಮ್ಮ ಆರೋಗ್ಯಕ್ಕೂ ಆ ಕ ವಿಷಕಾರಿಯುಕ್ತ ರಾಸಾಯನಿಕ ಬಳಸಿ ನಾವು ಅದನ್ನು ಊಟ ಮಾಡ್ತಾಯಿದ್ವಿ ಅದನ್ನು ಕೂಡ ನಮ್ಮ ಆರೋಗ್ಯದ ಒಂದು ಬೆಳವಣಿಗೆ ನಮ್ಮ ಬೆಳವಣಿಗೆಗೆ ವೈಯಕ್ತಿಕವಾಗಿ ದೈಹಿಕ ಬೆಳವಣಿಗೆ ಸಪೋರ್ಟ್ ಇರ್ತಿರಲಿಲ್ಲ ಯಾವುದೇ ರೀತಿ ಶಕ್ತಿ ಅಷ್ಟಾಗಿ ಕಾಣ್ತಿರಲಿಲ್ಲ ಸಾವಯವ ಗೊಬ್ಬರದಿಂದ ಮಾಡಿ ಬೆಳೆದ ಆಹಾರವನ್ನು ನಾವು ಸೇವಿಸಿದಾಗ ಅದು ತುಂಬಾ ಶಕ್ತಿಯುತವಾಗಿತ್ತು ನಮ್ಮ ಆರೋಗ್ಯನು ಕೂಡ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಹಾಯ ಮಾಡ್ತು ಮಣ್ಣಿನ ಫಲವತ್ತತೆ ಕೂಡ ಕಳ್ಕೊಳ್ಲಿಲ್ಲ ಇಳುವರಿ ಕೂಡ ಜಾಸ್ತಿ ಬಂತು ಅದಕ್ಕೂ ಇದಕ್ಕೂ ಹೋಲಿಸಿ ನೋಡಿದಾಗ ಅದು ಕೊಡುವಂತಹ ಒಂದು ಫಲಿತಾಂಶ ಇದು ರಾಸಾಯನಿಕ ಕೊಡುವಂತಹ ಫಲಿತಾಂಶ ಸಾವಯವ ಗೊಬ್ಬರ ಫಲಿತಾಂಶ ಎರಡನ್ನೂ ನಾವು ಕಾಕತಾಳಿ ಮಾಡಿ ನೋಡಿದಾಗ ನಮಗೆ ಈ ಒಂದು ರಾಸಾಯನಿಕ ಗೊಬ್ಬರದಿಂದಾಗುವ ಉಪಾಯಗಳು ಉಪಯೋಗಗಳು ಅಷ್ಟಾಗಿ ಸರೀಗ್ ಇಲ್ಲ ಈ ಒಂದು ಸಾವಯವ ಗೊಬ್ಬರದ ಉಪಯೋಗಗಳಿಂದ ನಾವು ತುಂಬಾ ಹೆಚ್ಗೆ ಹೆಚ್ಗೆ ನಾವು ಆರೋಗ್ಯಾನ ಗಳಿಸ್ಬೋದು ಮಣ್ಣಿನ ಫಲವತ್ತತೇನ ಗಳಿಸ್ಬೋದು ಬೆಳೆ ಇಳುವರೀನ ಗಳಿಸ್ಬೋದು ಆದಾಯಾನ ಹೆಚ್ ಹೆಚ್ಗೆ ಪಡ್ಕೋಬೋದು ಇದರಿಂದ ನಮ್ಮ ಜೀವನ ಕೂಡ ಸಮೃದ್ಧಿಯಾಗಿ ಇರಬಹುದು ನಾನು ಈ ಥರ ಈ ತರಕಾರಿಗಳನ್ನ ಬೆಳೀಲಿಕ್ಕೆ ಅನೇಕ ಹಣ್ಣುಗಳನ್ನ ಬೆಳೀಲಿಕ್ಕೆ ಬಳ್ಳಿಗಳನ್ನು ಬೆಳೀಲಿಕ್ಕೆ ನಾನು ಸಾವಯವ ಗೊಬ್ಬರವನ್ನ ಬಳಸಿ ಆ ಆ ಮಾರ್ಗವನ್ನು ಕಂಡ್ಕೊಂಡು ಅದರ ಮೂಲಕ ನಾನು ನ ಆರೋಗ್ಯವಂತ ಕುಟುಂಬವನ್ನು ಆರ್ಥಿಕವಾಗಿ ಒಂದು ದೈಹಿಕವಾಗಿ ಎಲ್ಲ ರೀತಿಯಿಂದ ಸಮೃದ್ಧಿಯಾಗಿ ಹೇಗೆ ನಾನು ರಾಸಾಯನಿಕ ಕೀಟನಾಶಕಗಳನ್ನು ನಿಷೇಧಿಸಿ ಅವು ಗೊಬ್ಬರಗಳನ್ನು ಸಾವಯವ ಗೊಬ್ಬರವನ್ನು ಬಳಸಿದೆ ಅದೇ ಥರ ನನ್ನ ಸಕುಟುಂಬದವರಾಗಿರಬಹುದು ಬಂಧು ಸಂಬಂಧಿಕರಾಗಿರ್ಬೋದು ನನ್ನ ರಿಲೇಟಿವ್ಸು ನನ್ನ ಫ್ರೆಂಡ್ಸು ನನ್ನ ನೈಬರ್ಸು ಅಕ್ಕಪಕ್ಕ ಜನ ಎಲ್ಲರೂ ಕೂಡ ಎಲ್ಲರೂ ಕೂಡ ಈ ತರಹದ ಮಾರ್ಗವನ್ನು ಅವರು ಬಳಸಿ ತಾವು ಯಾವುದೇ ಒಂದು ಸೌತೆಕಾಯಿ ಬೆಂಡೆಕಾಯಿ ಚೋಲೆಕಾಯಿ ಈ ಥರ ಟೊಮೆಟೊ ಬದ್ನೆಕಾಯಿ ಈರುಳ್ಳಿ ಗೆಡ್ಡೆ ಗೆಣಸು ಹಣ್ಣು ತರಕಾರಿ ಏನೇ ಬೆಳೆದ್ರೂ ಹೀರೇಕಾಯ್ ಬೆನ್ ಹೀರೇಕಾಯ್ ಆಗಿರ್ಬೋದು ಸೋರೇಕಾಯಿ ಆಗಿರ್ಬೋದು ಕುಂಬ್ಳಕಾಯಿ ಬಳ್ಳಿ ಕಲ್ಲಂಗಡಿ ಬಳ್ಳಿ ಈ ರೀತಿ ಯಾವುದೇ ಬೆಳೇನ ಬೆಳೆದರೂ ಅವ್ರ ಮನೇಲ್ಲಿ ಅವರು ಬಳ್ಸುವಂಥ ರಾಸಾಯನಿಕ ಕೀಟನಾಶಕಗಳನ್ನು ದೂರ ಮಾಡಿ ಸ ಈಗ ಸಾವಯವ ಗೊಬ್ಬರವನ್ನ ಸಗಣಿ ಗೊಬ್ಬರವನ್ನು ತಿಪ್ಪೆಯಿಂದ ಬರತಕ್ಕಂಥ ಸಗಣಿ ಗೊಬ್ಬರವನ್ನ ಬಳಸಿ ಸಿಂಪಡಿಸಿ ಒಳ್ಳೆಯ ಫಲವದ್ಭರಿತ ಬೆಳೆ ಇಳುವರಿ ಭೂಮಿಯ ಫಲವತ್ತತೆ ಕಡಿಮೆ ಆಗದಂತೆ ಅವರ ಒಂದು ಮನೆಯನ್ನು ನೋಡಿಕೊಳ್ತಿದ್ದಾರೆ ಸಂಪತ್ತನ್ನು ಗಳಿಸುತ್ತಿದ್ದಾರೆ ಸಮೃದ್ಧಿಯಾಗಿ ಜೀವನ ನಡೆಸುತ್ತಿದ್ದಾರೆ